ಹಲೋ ಸಾಗರವರಾ ಮಾತಾಡೋದು ನಮಸ್ತೆ ನಾವು ಜ್ಞಾನಬೋಧ ಶಾಲೆಯಿಂದ ಪ್ರಿನ್ಸಿಪಾಲ್ ಮಾತಾಡ್ತಾ ಇದ್ದೀನಿ ಹಾಂ ಚೆನ್ನಾಗಿದ್ದೀವಿ ಸರ್ ನೀವು ಚೆನ್ನಾಗಿದ್ದೀರಾ ಸರ್ ನಿಮ್ಮ ಮಗ ಮಂಜೇಶ್ ಅನ್ನೋರು

ಮಂಜೇಶ್ ಅನ್ನೋರು ಸರಿಯಾಗಿ ಓದ್ತಾ ಇಲ್ಲ ಓಮರ್ಕು ಮಾಡ್ಕೊ ಬರ್ತಾ ಇಲ್ಲ ಅವ್ರ್ನ ಕೇಳಿದರೆ ನಮ್ಮ ಡ್ಯಾಡಿ ಹೊಡಿತಾರೆ ನಮ್ಮ ಡ್ಯಾಡಿ ಹೊಡಿತಾರೆ ನಂಗೆ ಭಯಾಗುತ್ತೆ ಅದಿಕ್ಕೆ ಮಾಡಲ್ಲ ಮನೆಯಲ್ಲಿ ಅಂತ ಹೇಳ್ತಿದ್ದಾರೆ ಅದು ಏನು ಸರ್ ಆ್ಯಕ್ಚುಲಿ ಪ್ರಾಬ್ಲಮ್ ಅದು ಓಕೆ ಓಕೆ ಓಕೆ ಸರ್ ನಾವು ಕನ್ನಡ ಮೀಡಿಯಮು ಮತ್ತು ಇಂಗ್ಲೀಷ್ ಮೀಡಿಯಮ್ ಬೋಥಲ್ಲಿ ನಾವು ಎಜುಕೇಷನ್ ಮಾಡ್ತಿರೋದು ಮಕ್ಕಳಿಗೆ

ಅಲ್ಲ ಸರ್ ಈಗ ಸರ್ ಸರ್ ಒಂದ್ನಿಂಷ ರಿಸೀವ್ ಮಾಡ್ಕೊಳ್ಳಿ ನಾವು ಹೇಳೋದು ಈಗ ಅವರು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಂ ಬಂದಿದ್ದಾರೆಂತಂದ್ರೆ ನಮ್ಮ ಕನ್ನಡ ಟೀಚರ್ಸು ಇದ್ದಾರೆ ಓಕೆನ ಅವರು ಏನಾದ್ರು ಓಮರ್ಕ್ ಕೊಟ್ಟರೆ ಅವರು ದಿನ ಪೆಂಡಿಂಗ್ ಇಟ್ಕೊಬರ್ತಾರೆ ಆ್ಯಕ್ಚುಲಿ ಪ್ರಾಬ್ಲಮ್ ಏನಾಗ್ತಿದೆ ಅದು ನೀವು ಫಾಲೊಪ್ ಮಾಡ್ತಾಯಿಲ್ವ ನಿಮ್ಮ ಮಗಂದು ಡೈರಿ ಅಬ್ಸರ್ವ್ ಮಾಡ್ತಾ ಇಲ್ವ ಓಕೆ ಅಲ್ಲ ಸರ್ ಇವಾಗ ನೀವು ಅಲ್ಲ ಸರ್ ಈಗ ನೀವು ಇಂಗ್ಲೀಷ್ ಮೀಡಿಯಂಗೆ ತಾನೆ ಸೇರ್ಸಿದ್ದೀರ ಇಂಗ್ಲೀಷ್ ಮೀಡಿಯಂ ಕಲಿಬೇಕಂತಂದ್ರೆ ನಾವು ಕನ್ನಡಯಿಂದಾನೆ ಇಂಗ್ಲೀಷ್ ಮಾಡ್ತಿದ್ದೀವಿ ಓಕೆ ಸರ್ ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕು ಪೇರೆಂಟ್ಸ್ ಮೀಟಿಂಗ್ ಇದೆ ಅವತ್ತು ದಯವಿಟ್ಟು ಬನ್ನಿ ಮಾತಾಡೋಣ